ನನಗೆ ತುಂಬ ಇಷ್ಟವಾದ ಆಟ ಎಂದರೆ ಅದು ಕ್ರಿಕೆಟ್ ಕ್ರಿಕೆಟ್ ನನಗೆ ತುಂಬ ಇಷ್ಟ ಏಕೆಂದರೆ ಅದನ್ನು ಆಡುವುದೇ ಒಂದು ಮಜಾ ಏಕೆಂದರೆ ಬ್ಯಾಟಿಂಗ್ನಲ್ಲಿ ಬೋಲ್ ಮಾಡುವುದು ಆಗಿರ್ಬೋದು ಫೀಲ್ಡಿಂಗಲ್ಲಿ ಆರನ್ ಪರ್ಫಾರ್ಮೆನ್ಸಲ್ಲಿ ನಾನು ಚೆನ್ನಾಗಿ ಮಾಡ್ತೀನಿ ಮುಂದೆ ದೊಡ್ಡ ದೊಡ್ಡ ಟೂರ್ನಮೆಂಟ್ ಆಡಬೇಕಂತ ನನಗೂ ತುಂಬ ಅಂದರೆ ತುಂಬ ಆಸೆ ಇದೆ ನನಗೆ ತುಂಬ ಕ್ರಿಕೆಟ್ ಅಂದರೆ ಭಾರೀ ಇಷ್ಟ ಅದರಲ್ಲೂ ಸಚಿನ್ ಟೆಂಡೂಲ್ಕರ್ ಆಗಿರ್ಬೋದು ವಿರಾಟ್ ಕೊಹ್ಲಿ ಎಂ ಎಸ್ ಧೋನಿ ಎ ಬಿ ಡಿ ವಿಲಿಯರ್ಸ್ ಇಂಥ ತುಂಬ ಸ್ ಸ್ಟಾರ್ ಕ್ರಿಕೆಟರ್ನನ್ನು ನೋಡಲು ಹಾಗೂ ಅವರ ಆಟವನ್ನು ನೋಡಲು ನಾನು ತುಂಬ ಉತ್ಸುಕನಾಗಿದ್ದೇನೆ ಏಕೆಂದರೆ ಕ್ರಿಕೆಟ್ ಇಡೀ ಭಾರತಾದ್ಯಂತ ಅಲ್ಲ ಎಲ್ಲ ಜಗತ್ತುಗಳೂ ಇವತ್ತು ಅವರವರ ರಾಷ್ಟ್ರ ತಂಡವನ್ನು ಅವರು ಸಪೋರ್ಟ್ ಮಾಡೋದಾಗಿ ಕೇಳಿಕೊಳ್ತಾರೆ ಅದಕ್ಕೆ ನನಗೆ ಕ್ರಿಕೆಟ್ ತುಂಬ ಇಷ್ಟ